ಶೈಕ್ಷಣಿಕ ಸಾಲದ ಬಗ್ಗೆ ನನಗೆ ಸ್ವಲ್ಪ ಅಲ್ಪ ಸ್ವಲ್ಪ ತಿಳಿವಳ್ಕೆ ಇದೆ ಅದು ಮಕ್ಕಳಿಗೆ ಪಾಪ ಮುಂದೆ ಓದಬೇಕಂತ ತುಂಬ ಆಸೆ ಇರುತ್ತೆ ಅವರಿಗೆ ಮನೇಲ್ಲಿ ಅಷ್ಟು ಸಾ ಹಣಕಾಸಿನ ವ್ಯವಸ್ಥೆ ಇರೋಲ್ಲ ಅಂಥ ಮಕ್ಕಳು ಈ ಬ್ಯಾಂಕ್ಗಳಲ್ಲಿ ವಿದ್ಯೆ ಓದಿನ ಬಗ್ಗೆ ಸಾಲ ಮಾಡ್ಕೋಳ್ತಾರೆ ಅಂದರೆ ಸಾಲ ತಗೊಳ್ತಾರೆ ಅದನ್ನ ನಾವು ಅಂದರೆ ಒಬ್ಬರಿಗೆ ಹಂಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ ನಮ್ಮ ಪರ್ಚಯದವ್ರೊಬ್ರಿಗೆ ಅದಕ್ಕೆ ನಾವು ಶೂರಿಟಿನೂ ಹಾಕಿದ್ದೀವಿ ಹಾಕಿ ಅವರಿಗೆ ಇಂಜಿನಿಯರಿಂಗ್ ಓದ್ತಾ ಇದ್ದ ಒಂದು ಹುಡುಗನಿಗೆ ಅದ್ರದ್ ಉಪಯೋಗ ಆಗಲಿ ಅಂತ ನಾವು ಅದರದ್ದು ಸಾಲನ ತೆಕ್ಕೊಟ್ಟಿದ್ದೀವಿ ಈಗ ಅವ್ನು ಅದನ್ನ ಓದಿ ಕೆಲಸ್ದಲ್ಲಿ ಇದ್ದಾನೆ ಅವ್ನು ಈಗ ಅದನ್ನ ಅವನ ತಿಂಗಳ ತಿಂಗಳ ವೇತನದಲ್ಲಿ ತೀರಿಸ್ತಾ ಇದ್ದಾನೆ